ಹಲೋ ನಮಸ್ತೇ ನಿಮಗೆ ಯಾವ ದಿನಸಿ ಬೇಕಾಗಿತ್ತು ಬೇಳೆ ಇದೆ ಬೆಲ್ಲ ಇದೆ ಮೈದಾ ಹಿಟ್ಟಿದೆ ಗೋಧಿ ಹಿಟ್ಟಿದೆ ಹಾಂ ಸಿಗುತ್ತಕ್ಕ ಸಿಗುತ್ತೆ ಎಂಬತ್ತು ರೂಪಾಯಿ ಕೆಜಿ ಇದೆ ಅಕ್ಕ ಹಾಂ ಕೆಜಿ ಇದೆ ಹಾಂ ಸಿಗುತ್ತೆ ಒಂದು ಅಂದಾಜು ಒಂದು ಆರು ಸಾವಿರ್ದಿಂದ ಏಳು ಸಾವಿರ ಆಗುತ್ತೆ ಚೀಲಕ್ಕೆ ಹಾಂ ಮತ್ತೆ ಅಕ್ಕ

ಹಾಂ ಇದೆ ಅಚ್ಚು ಬೆಲ್ಲ ಬೇಕಾ ನಿಮಗೆ ಹಾಂ ಇದ್ದಾವೆ ಮಸಾಲೆ ಸಾಮಾನು ಒಂದು ಎಷ್ಟು ಪ್ರಮಾಣ್ದಲ್ಲಿ ಬೇಕಿತ್ತು ನಿಮಗೆ ಹಾಂ ಇದೆ ಹಾಂ ಹೇಳಿ ಹೇಳಿ ನೀವು ಬರ್ಕೊತೀವಿ ನೀವು ಹೇಳಿ ಹಾಂ ಇದೆ ಇದೆ ಹಾಂ ಸನ್ಫ್ಲವರ್ ಇದೆ ನೂರಾ ಎಂಬತ್ತು ರೂಪಾಯಿ ಇದೆ ಕೆಜಿ ಹಾಂ ಟಿನ್ನೂ ಇದೆ ಅದೇ ಎರಡು ಸಾವಿರ ಆಗ್ಬೌದು ಟಿನ್

ಹಾಂ ಇದೆ ಇದೆ ನಿಮಗೆ ಎಲ್ಲಾದು ಸಾಮಾನು ಕಳಿಸ್ತೀವಿ ಮನೆಗೆ

ಇಲ್ಲ ಕಳ್ಸ್ಲಿಕ್ ಅದಕ್ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅದಷ್ಟು ಪೇ ಮಾಡಿದರೆ ಆಯಿತು ಷಿಪ್ಪಿಂಗ್ ಚಾರ್ಜ್ ಹಂಡ್ರೆಡ್ಡಿಂದ ಟೂ ಹಂಡ್ರೆಡ್ ಆಗ್ಬೋದು ಅಷ್ಟೇ ಆಗಲಿ ನೋಡೋಣ ನಾನು ಬಿಲ್ಲಿಂಗ್ ಮಾಡಿಬಿಟ್ಟು ನಿಮಗ್ ಹೇಳ್ತೇನೆ ಹಾಂ ಅಕ್ಕ ಇದೆ ಇದೆ ಅಕ್ಕ ಎಲ್ಲ ಇದೆ ನಿಮ್ಗೆ ಕಳಿಸ್ತೀನಿ

ಆಯ್ತು ಅಕ್ಕ ಡಿಸ್ಕೌಂಟ್ ಮೇಲೆ ನಿಮ್ಗೆ ಬಿಲ್ಲಿಂಗ್ ಹಾಕಿ ಕೊಡ್ತೀನಿ ನಾನು ಸರಿ ಥ್ಯಾಂಕ್ ಯು